ಹಲೋ ಹಾಂ ನಮಸ್ತೆ ಹೇಳಿ ಮೇಡಮ್ ಹೌದು ಹೌದು ಹೇಳಿ ಏನಾಗಬೇಕಿತ್ತು ಇದು ಈಗ ಈಗ ಈಗ ಎಲ್ಲ ಈಗ ಒಂದು ಇದು ಶುರುವಾಗಿದೆ ಅಂದರೆ ಯಾರ್ಯಾರು ಮಕ್ಕಳು ಸೇರಿಸಬೇಕಂತ ಇರ್ತಾರೋ ಈಗೆಲ್ಲ ನಾವು ಇದೆಲ್ಲ ಶುರು ಮಾಡಿದ್ದೀವಿ ಹಾಂ ಜೂನ್ ಜುಲೈಯಲ್ಲಿ ಬಂದರೆ ಜೂನ್ ಮೊದಲನೇ ವಾರದಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು ಹಾಂ ಹೌದಾ ಹೌದಾ ಹೌದಾ ಒಳ್ಳೆಯದು ಹೌದು ಇದು ವಸತಿ ಶಾಲೆಯೇ ಅಮ್ಮ ಇದು ಮೇಡಮ್ ಇದು ಹಾಗಾಗಿ ಇಲ್ಲೆಲ್ಲ ಚೆನ್ನಾಗಿರುತ್ತೆ ನೋಡಿ ನಿಮಗೆಲ್ಲ ಅನುಕೂಲ ಇದೆ ಹೀಗೆ ಒಂದ್ಸರಿ ಬಂದು ಭೇಟಿಯಾಗಿ ನೋಡಿ ನಮ್ಮದು ಚಿತ್ರದುರ್ಗ ಕಾಲೇಜ್ ಇದೆ ಹೇಗಿದೆ ಅಂತ ಎಲ್ಲ ನೋಡಿ ಚೆನ್ನಾಗಿದೆ ನೋಡಿ ಬಾಲಕಿಯರ ಅಂದರೆ ಹುಡುಗಿ ಇದು ಪೂರ್ತಿ ಇಲ್ಲ ಮಹಿಳೆ ಹುಡುಗಿಯರಿಗೆ ಮಾತ್ರ ಇದು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಅಂತಾನೇ ಮೇಡಮ್ ಇದು ಚಿತ್ರದುರ್ಗದಲ್ಲಿ ಎಲ್ಲ ಇದು ಎಲ್ಲ ಚೆನ್ನಾಗಿದೆ ಒಂದು ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿದೆ ಮೇಡಮ್ ಒಂದ್ಸರಿ ಇಲ್ಲಿ ಭೇಟಿ ಕೊಟ್ಟು ನೋಡಿ ನೀವು ಊಟದ್ದು ಎಲ್ಲವೂ ಚೆನ್ನಾಗಿದೆ ಮೇಡಮ್ ಎಲ್ಲ ಚೆನ್ನಾಗಿದೆ ನಿಮ್ಮ ಗೆಳತಿಯವರನ್ನ ಕೇಳಿ ನೋಡಿ ಮೇಡಮ್ ಇಲ್ಲ ಇಲ್ಲ ಇಲ್ಲ ಆ ಥರ ಇದು ಒಂದು ಪಿ ಯು ಸಿ ಕಾಲೇಜ್ ಆಗಿರೋದ್ರಿಂದ ಒಂದು ಅಂದರೆ ಫೋನಿಗೆ ಥರ ಯಾವುದಕ್ಕೂ ಒಂದಿದಿಲ್ಲ ಮೇಡಮ್ ಏನೇ ಇದ್ದರೂ ನಮ್ ನಮ್ಮಲ್ಲಿ ಒಂದು ಫೋನ್ ಇರತ್ತೆ ಅದರಲ್ಲಿ ಮಾತಾಡಬೇಕು ಮತ್ತು ಬೇರೆ ಹೊರಗಿನ ಜನಕ್ಕೆ ಯಾರಿಗೂ ಇಲ್ಲಿ ಅವಕಾಶ ಇರೋದಿಲ್ಲ ಬೇ ಹಾಂ ಹಾಂ ಹೇಳಿ ಹೇಳಿ ಅದು ಹಾಂ ಹಾಂ ಅದು ಅದರಲ್ಲಿ ನಮ್ಮ ನಮ್ಮ ಒಂದು ಒಂದು ಕಾಲೇಜಿನಲ್ಲೇ ಅದಕ್ಕೆ ಏನೇನು ತರಬೇತಿ ಕೊಡಬೇಕೋ ಎಲ್ಲ ತರಬೇತಿಯನ್ನು ಇಲ್ಲೇ ಕಲಿಸ್ತಾರೆ ಅವರಿಗೆ ನೆಕ್ಸ್ಟ್ ಅವರು ನೆಕ್ಸ್ಟ್ ಮುಂದಿನ ಶಿಕ್ಷಣಕ್ಕೆ ಹೋಗಬೇಕಾದರೆ ಅವರಿಗೆ ತರಬೇತಿ ನಮ್ಮಲ್ಲೇ ಕಲಿಸ್ತಾ ಇದ್ದಾರೆ ಮೇಡಮ್ ಹೌದು ಹೌದು ಈಗ ಈಗ ಇಲ್ಲ ಆರು ತಿಂಗಳಿಗಾದರೂ ನೀವು ಒಂದ್ಸರಿ ಆರು ತಿಂಗಳ ಒಂದು ದುಡ್ಡನ್ನು ನಮಗೆ ಕಟ್ಟೋಗ್ಬೇಕಾಗತ್ತೆ ಮತ್ತು ಇಲ್ಲ ಇಲ್ಲ ಅಂದರೆ ವರ್ಷದ ಪೂರ್ತಿ ಹ ದುಡ್ಡನ್ನು ನಮಗೆ ಕಟ್ಟೋಗ್ಬೇಕು ಮೇಡಮ್ ಪೂರ್ತಿ ಅಮೌಂಟ್ ಕಟ್ಟಬೇಕು ಒಂದು ಆ ಥರ ಅನಿವಾರ್ಯ ಅನಿವಾರ್ಯ ಸಂದರ್ಭಗಳಲ್ಲಿ ಅನಿವಾರ್ಯ ಸಂದರ್ಭಗಳಲ್ಲಿ ನಾವು ಅದಕ್ಕೆ ಕೆಲವೊಂದು ಅದು ವಿಷಯ ಏನು ಅಂತ ನೋಡಿ ಕಳಿಸ್ಕೊಡ್ತೀವಿ ಎಲ್ಲದಕ್ಕೂ ಅವಕಾಶ ಇದೆ ಮೇಡ್ ಇಲ್ಲಿ ನಮ್ಮದು ಒಂದು ಹೌದು ಹೌದು ಸಂಜೆ ಏನು ಕಾಲೇಜು ಒಂದು ಸಮಯ ವೇಳೆ ಎಲ್ಲ ಸ್ಟಾರ್ಟಾಗತ್ತೆ ಅದೇ ಟೈಮಿಗೆ ಇದು ಪ್ರಾರಂಭ ಆಗಿ ಮತ್ತೆ ಮುಗಿಯತ್ತೆ ಆಮೇಲೆ ಅವರು ವಸತಿ ಶಾಲೆಗೆ ಹೋಗ್ಬೋದು ಇದೆ ಇದೆ ಇದೆ ಇದೆ ಎಲ್ಲ ವ್ಯವ ಎಲ್ಲ ವ್ಯವಸ್ಥೆಯೂ ಇದೆ ಒಂದ್ಸರಿ ಭೇಟಿ ಕೊಟ್ಟು ನೋಡಿ ನೀವು ನೋಡಿ ಮಗಳನ್ನು ಸೇರಿಸಬೇಕು ಅಂದರೆ ಒಂದ್ಸರಿ ಭೇಟಿ ಕೊಟ್ಟು ನೋಡಿ ಹಾಂ ಹಾಂ ಆಯಿತು ಆಯಿತು ಆಯಿತು ಸರಿ